ಹೆಲೋ ಹಾಂ ನಮಸ್ತೆ ಮ್ಯಮ್ ನಾನು ತೇಜಸ್ವಿನಿ ಅಂತ ಹ್ಞೂ ಮತ್ತು ಲೈ ನಿಮ್ಮ ಲೈಬ್ರೆರಿಗೇ ಬುಕ್ಸ್ ಹೊಸಾದು ಯಾವುದಾದ್ರು ಬಂದಿದ್ಯಾ ಲೈಕ್ ಇನ್ಸ್ಪಯರಿಂಗ್ ಬುಕ್ಸ್ ಹಾಂ ಮ್ಯಮ್ ಡೈಲಿ ಲೈಫಲ್ಲಿ ನಾವು ಮಾಡೋ ಆಕ್ಟಿವಿಟಿಸ್ ಮೇಲೆ ಡಿಪೆಂಡಾಗಿರೋವಂಥ ಮೋಟಿವೇಷನ್ಸ್ ಬುಕ್ಕು

ಮ್ಯಾಮ್ ನಾನು ಲೈಬ್ರೇರಿಲೀ ಮೆಂಬರ್ಶಿಪ್ನ ತಗೋಬೇಕಾಗಿತ್ತು ಆದರೆ ಅದೆಲ್ಲ ಏನು ಕಾಸ್ಟ್ ಆಗುತ್ತೆ ಏನೇನು ಪ್ರೊಸೆಸ್ಸು ಯಾವ್ಯಾವ ತಾ

ಆ ಥರನಾ ಮ್ಯಾಮ್ ಈಗ ನಾನು ಪರ್ಸನಲಾಗಿ ಯಾವ್ದಾರು ಒಂದು ಬುಕ್ ನಾನು ರೆಫರ್ ಮಾಡಿರೋದು ಅದನ್ನು ನೀವು ತರ್ಸ್ಕೊಡೋಕ್ ಆಗುತ್ತ ಹೊರಗಡೆಯಿಂದ ಹಾಂ ಅದೆಲ್ಲ ನಾನು ಹೇಳ್ತಿನಿ ಹಾಂ ಹಾಂ ಮ್ಯಾಮ್ ಅದೆ ಅವ್ರದು ಒಂದು ನಾವೆಲ್ ಬೇಕಾಗಿತ್ತು ಅದಕೆ ಅದೊಂಚೂರು ನನಗೆ ತರಿಸ್ಕೊಟ್ರೆ ತುಂಬ ಒಳ್ಳೆದು ನಾನು ಇವತ್ತೆ ಬರ್ತಿನಿ ಮ್ಯಾಮ್ ಲೈಬ್ರೆರಿ ಹತ್ತಿರ ಬಂದು ಎಲ್ಲ ನೋಡಿ ಮಾತಾಡ್ತಿನಿ ಮ್ಯಾಮ್ ಅದೆ ಮೆಂಬರ್ಶಿಪಿಗೆ ಎಷ್ಟಾಗುತ್ತೆ ಕಾಸ್ಟ್

ಓಕೆ ಮ್ಯಾಮ್ ಆಯಿತು ತ್ಯಾಂಕ್ ಯು ಮ್ಯಾಮ್